ನಮ್ಮ ತುಮ್ಕೂರು ಜಿಲ್ಲೆಗೆ ಬರೋಕ್ಕೆ ಜನ್ರಿಗೆ ಪ್ರತಿ ಜಿಲ್ಲೆಯಿಂದಲೂ ಬಸ್ ವ್ಯವಸ್ಥೆ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕರ್ನಾಟಕ ಇದು ಗೋರ್ಮೆಂಟ್ ಬಸ್ಸಿಂದ ಹಿಡ್ದಿ ಪ್ರೈವೇಟ್ ಬಸ್ಸು ಕ್ಯಾಬು ಈ ರೀತಿ ನಾವು ರೋಡ್ ಮೇಲೆ ಬರುವ ವೆಹಿಕಲ್ನ ಯೂಸ್ ಮಾಡ್ಬೋದು ಮತ್ತು ಬೆಂಗ್ಳೂರು ಈ ಸೈಡಿಂದ ಬರ್ತೀವಿ ಅಂದರೆ ನಾವು ಎನ್ ಎಚ್ ಫೋರ್ ಐವೇ ಮೂಲಕ ನಾವು ತುಮ್ಕೂರಿಗೆ ಬರ್ಬೋದು ಶಿರಾ ಸೈಡಿಂದ ಬರ್ತೀವಿ ಅಂದ್ರೂ ಕೂಡ ನಾವು ಐವೇಯಿಂದ ಬರ್ಬೋದು ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಇದೆಲ್ಲ ಎನ್ ಎಚ್ ಫೋರ್ ಐವೇ ಮೂಲಕ ನಾವು ಬರ್ತೀವಿ ತುಮ್ಕೂರ್ಗೆ ತಲ್ಪ್ಬೋದು ಇನ್ನು ನಾವು ಮೈಸೂರು ಸೈಡಿಂದ ಬರ್ತೀವಿ ಅಂದ್ರು ಐವೇ ಮೂಲಕವೇ ಬರ್ಬೋದು ಈ ರೀತಿ ಸೌಲಭ್ಯ ಇರೋದರಿಂದ ನಾವು ತುಮ್ಕೂರ್ಗೆ ಆರಾಮಾಗಿ ಬ ವಾಹನ ಮೂಲಕ ಓಡಾಡ್ಬೋದು ಮತ್ತು ಟ್ರೈನ್ ವ್ಯವಸ್ಥೆಯೂ ಇದೆ ಯಾಕೆಂದರೆ ತುಮ್ಕೂರಿಂದ ಟ್ರೈನ್ ಲಿಂಕ್ ಕೂಡ ಇದೆ ಇದು ಬೆಂಗ್ಳೂರು ಸೈಡಿಂದ ಕೂಡ ಬರ್ಬೋದು ನಾವು ಹುಬ್ಳಿ ಧಾರವಾಡ ಸೈಡಿಂದಾನೂ ಕೂಡ ನಾವು ತುಮ್ಕೂರಿಗೆ ಟ್ರೈನ್ ಮೂಲಕ ಬಂದು ತಲ್ಪ್ಬೋದು ಈ ರೀತಿ ಯಾವ್ದೇ ರೀತಿ ಕಾರಣ ದಿಂದ ಯಾವ್ದೇ ತೊಂದರೆ ಆಗೋದಿಲ್ಲ ತುಮ್ಕೂರಿಗೆ ಎಲ್ಲ ಟ್ರೈನ ಮತ್ತು ರೋಡ್ ವ್ಯವಸ್ಥೆ ಇರೋದರಿಂದ ಯಾವ ಜನಗಳ್ಗೆ ಓಡಾಡಲು ಯಾವ್ದೇ ಕ ತೊಂದರೆ ಇರೋದಿಲ್ಲ ಮತ್ತು ಶ್ರೀಸಾಮಾನ್ಯರಿಗೆ ಕೈಗೆಟುಕುವಂಥ ದರದಲ್ಲೇ ನಾವು ಓಡಾಡ್ಬೌದು ಇವಾಗ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ತೀವಿ ಅಂದರೆ ಕಡಿಮೆ ದುಡ್ಡಿಗೆ ನಾವು ಆರಾಮಾಗಿ ಓಡಾಡ್ಕೊಬೌದು ಯಾವ್ದೂ ರಿಸ್ಕ್ ಇರೋಲ್ಲ ಪ್ಲಸ್ ಸೇಫ್ಟಿ ಇರುತ್ತೆ ಯಾವ್ದೇ ಕಾರಣಕ್ಕೂ ರ್ಯಾಷ್ ಡ್ರೈವಿಂಗ್ ಮಾಡೋಲ್ಲ ಅವರು ಆರಾಮಾಗಿ ನಾವು ನಿದ್ದೆ ಮಾಡ್ಕೊಂಡು ನಾವು ಬೆಂಗ್ಳೂರಿಗೆ ಹೋಗ್ಬೋದು ಇಲ್ಲಾಂದರೆ ಧಾರ್ವಾಡಕ್ಕೆ ಹೋಗ್ಬೋದು ಯಾಕೆಂದರೆ ಎಲ್ಲ ಗೌರ್ಮೆಂಟ್ ಬಸ್ಗಳ ಫೆಸ್ಲಿಟಿಯೇ ಸಿಗುತ್ತೆ